ಹಲೋ ಮಂಜುನಾಥ್ ಸರಾ ಮತ್ತು ಡಾಕ್ಟರ್ ಮಂಜುನಾಥ್ ಸರಾ ಮಾತಾಡೋದು ರಾತ್ರಿಯಿಂದ ಏಕೋ ಹೊಟ್ಟೆ ಸರಿ ಇಲ್ಲ ಸರ್ ಅದಕ್ಕೆ ಫೋನ್ ಮಾಡಿದ್ದು ನನ್ನ ಗಂಡ ಏನೋ ತಂದು ಕೊಟ್ರು ಸರ್ ಅದು ಊಟ ಮಾಡಿದ್ದೇನೆ ಒ ಅವಾಗಿಂದ ಹೊಟ್ಟೆ ಸರಿ ಇಲ್ಲ ಸರ್ ಇಲ್ಲ ಸರ್ ಏನು ತಗೊಂಡಿಲ್ಲ ಅದಕ್ಕೆ ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಕೊಂಡಿದ್ವಿ ನೀವು ಇರ್ತೀರೇನು ಸರ್ ಇವತ್ತು ಬರೋಕ್ಕಾಗಲ್ಲ ಸರ್ ಇವತ್ತು ನಮ್ಮನೆಗೆ ಬೀಗ್ರು ಬಂದಾರ ಹಂಗಾಗಿ ಬರೋಕ್ಕಾಗಲ್ಲ ನಾಳೆ ಬಂದರೆ ಇರ್ತೀರೇನು ಸರ್ ನಮ್ಮ ಹಸ್ಬೆಂಡ್ ಕರ್ಕೊಂಡ್ಬರ್ತೀವಿ ಸರ್ ಅವ್ರನ್ನು ಒನ್ ಸ್ವಲ್ಪ ತೋರ್ಸೋದಿತ್ತು ಅಲೋ ಸರ್ ಬಿ ಪಿ ಶುಗರ್ ಒಂದು ಸ್ವಲ್ಪ ಚೆಕ್ ಮಾಡೋದಿದೆ ಸರ್ ಅದಕ್ಕೆ ಅವ್ರನ್ನೂ ಜೊತೆಗೆ ಕರ್ಕೊಂಡ್ಬರ್ತಿ ಜ್ವರ ಜಾಸ್ತಿ ಬಂದದ ಸರ್ ಅದಕ್ಕೆ

ನಾಳೆ ಬರ್ಬೋದೇನು ಸರ್ ಎಷ್ಟು ಗಂಟೆಗೆ ಬರ್ಬೇಕು ಸರ್ ಹತ್ತು ಗಂಟೆಗೆ ಬರ್ಬೇಕೇನು ಸರ್ ಹ್ಞೂ ನೆಗಡಿ ಜಾಸ್ತಿ ಆಗಿತ್ತು ಸರ್ ಸ್ವಲ್ಪ ಸ್ವಲ್ಪ ಟ್ಯಾಬ್ಲೆಟ್ ತಗೊಳ್ಳಲೇನು ಸರ್ ಹ್ಞೂ ತಗೊಳ್ಬೇಕೇನು ಸರ್ ಅದಕ್ಕೆ ಹ್ಞೂ ಸರ್ ಜಾಸ್ತಿ ಆಗಿದೆ

ಹ್ಞೂ ಸರ್ ಓಕೆ ಸರ್ ನಾಳೆ ಬರ್ತೀನಿ